ಸುಸ್ ಸುಷ್ಮಾ ಅವರಾ ಗೀತಾಂಜಲಿ ಅಂಗಡಿ

ನಾವು ಬಟ್ಟೆ ತೊಗೋಬೇಕಿತ್ತು ನಮ್ಮ ಮಕ್ಕಳಿಗೆ ಹಾಂ ಡೈಲಿ ಯೂಸಿಗೆ ಒಂದು ಶರ್ಟಿಗೆ ಎಷ್ಟು ಬೀಳುತ್ತೆ ನಮ್ಗೆ ಡೈಲಿ ಯೂಸಿಗೆ ಬೇಕು ಯಾವಾಗಾರ ಇದು ಮಾಡೋಕ್ಕು ಹಬ್ಬ ಇದಕ್ಕೆ ಮದ್ವೆಗೆ ಬೇಕಾಗಿತ್ತು ರೀ ಅದಕ್ಕೆ ಮತ್ತೆ ನೀವು ಹೆಂಗೆ ಡಿಸ್ಕೌಂಟ್ ಐತಂತ ಮತ್ತು ಡಿಸ್ಕೌಂಟ್ ಮಾಡಿ ಕೊಡ್ತೀರ

ಮೂವತ್ತು ತಾರೀಖು ಮೂವತ್ತು ತಾರೀಖಿನೊಳಗೆ ಬರಬೇಕ ಏನು ಮೂವತ್ತು ತಾರೀಖಿನ ಆದ ಮೇಲೆ ಬಂದ್ರೆ ಐತೆ ಹ್ಞೂ ಹ್ಞೂ ಒಂದು ಶರ್ಟಿಗೆ ಎಷ್ಟು ಬೀಳುತ್ತೆ ರೀ ಮೂವತ್ತಕ್ಕಾ ಕಡ್ಮೆ ಇಲ್ವಾ ರೀ ಮತ್ತೆ ಆಫರ್ ಮಾ ಅದು ಡಿಸ್ಕೌಂಟ್ ಮಾಡಿ ಇಲ್ಲ ಡಿಸ್ಕೌಂಟ್ ಮಾಡಿ ಎಷ್ಟು ನೀವು ಎಷ್ಟು ಕೊಡ್ತೀರಿ ಡಿಸ್ಕೌಂಟ್ ಮಾಡೋಲ್ಲ ಹ್ಞೂ ಎಷ್ಟಿದೆ ಎಷ್ಟು ದಿನದವರ್ಗೆ ಐತೆ ನಿಮ್ಮ ಕಡೆಗ್ ರೀ ಆಪರ್ ಎಷ್ಟು ದಿನವರ್ಗೆ ಐತೆ ಆಪರ್ ಹ್ಞೂ ಗೀತಾಂಜಲಿ ಹೌದು ರೀ ಗೀತಾಂಜಲಿ ಅಂಗಡಿ ಅಲ್ಲ ಶಾಪ್ ಸುಷ್ಮಾ ಅವ್ರಲ್ವ ಹಾಂ ಹಾಂ ಆಯ್ತು ಹಾಂ ನಾವು ಬರ್ತೇವೆ ರೀ ನಾಳೆ ಹನ್ನೊಂದು ಹನ್ನೆರಡು ಗಂಟೆಗೆ ಬರ್ತೇವೆ ರೀ ಹ್ಞೂ ತಗ್ದಿದೆ ಮೂವತ್ತೆರಡು ಮೂವತ್ತೆರಡು ಮೂವತ್ತೈದು ಎತ್ತಿಡಿರಿ ಬರ್ತೀನಿ

ಆಯ್ತು ರೀ ಇಡಲಾ